ನಮಗೆ ವೈದ್ಯಕೀಯದ್ದು ಯಾವ್ದು ಸಹಾಯ ಸಹ ಯಾವುದ್ರ ಸಹಾಯವು ಇಲ್ಲ ಈ ವಿಮೆಯು ಇಲ್ಲ ಅದರ ಏನು ಇಲ್ಲ ಅದು ಯಾವುದು ಹೇಗೆ ಮಾಡೋದಂತಲೇ ನಮಗೆ ಗೊತ್ತಾಗೋದಿಲ್ಲ ಅದನ್ನು ಹೇಗೆ ಮಾಡಿ ಅದನ್ನು ಎಂಥ ಮಾಡುವುದಂತ ನಮಗೆ ಯಾರು ಹೇಳಲಿಲ್ಲ ಇದು ಇಷ್ಟರ ತನಕ ಅದು ಯಾವತ್ತಾದರೂ ನಮಗೆ ಬಳಸಿದ್ರೆ ಯಾರ ಕಾಯಿಲೆಗೂ ನಮ್ಗೆ ಅದಕ್ಕೆ ವೈದ್ಯಕೀಯ ಸಲಹೆ ಸಿಗಲಿಲ್ಲ ನಮ್ಮ ಮನೆಯಲ್ಲಿ ಕೆಲವರು ಇದ್ದ ಇದ್ದರು ವೈದ್ಯಕೀಯ ಸಲಹೆ ನಾವೇಕೆ ಹಣ ಖರ್ಚು ಮಾಡಿ ನಾವೇ ಹೋಗೋದು ಈಗ ನಮ್ಮ ಕುಟುಂಬದವರಿಗೆ ಮತ್ತೇನು ಯಾವ್ದರ ವೈದ್ಯ ಗಾರ್ಮೆಂಟ್ ಅಸ್ಪತ್ರೆಗೆ ಹೋಗಿದ್ದರೆ ಅಲ್ಲಿ ಹೇಳ್ತಾರೆ ಅದು ತನ್ನಿ ಇದು ತನ್ನಿ ಅಂತ ಅದನ್ನ ನಾವೆಲ್ಲಿ ತರೋದು ನಮಗೆಂತ ಮಾಡಲಿಕ್ಕೆ ಅದು ಅವರ ಸಹಾಯ ಕೊಡೋದಿಲ್ಲ ವಿಮೆ ವಿಮೆ ಮಾಡೋದು ಹೇಗೆಂತವೇ ನಮಗೆ ಗೊತ್ತಾಗೋದಿಲ್ಲ ಹೇಗೆ ಮಾಡೋದು ಅದನ್ನು ಕುಟುಂಬದ ಅದು ಹೇಗೆ ಅದನ್ನು ಮಾಡೋದು ಗಾರ್ಮೆಂಟ್ ಸಹಾಯ ಹೇಗೆ ತರುವುದು ಅಂತ ಅಜ್ಜರ ಕಾಡಿಗೆ ಹೋದರೆ ಅದನ್ನು ಸೊಲ್ ಸುಲಭ ಆಗ್ತದೆ ಅಷ್ಟೆ ಐವತ್ತೆಂಟು